ನಾನು ಸಂಗೀತಾ ದಿವ್ಯಾ ಅವರೆ ನಿಮ್ಮ ನೆಚ್ಚಿನ ನಟ ಯಾರು ಹಾಗು ಅವರ ಬಗ್ಗೆ ಸಲ್ಪ ಪರಿಚಯ ಮಾಡಿಕೊಡಿ ಹಾಂ ನನ್ನ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ನನಗೆ ಪುನೀತ್ ರಾಜ್ಕುಮಾರ್ ಎಂದರೆ ಬಹಳ ಇಷ್ಟ ಪುನೀತ್ ರಾಜ್ಕುಮಾರ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳು ಅವರು ಎಲ್ಲರ ನೆಚ್ಚಿನ ನಟರಾಗಿದ್ದರು ಪುನೀತ್ ರಾಜ್ಕುಮಾರವರು ಮೊದಲ ಹೆಸರು ಲೋಹಿತ್ ಡಾಕ್ಟರ್ ರಾಜ್ಕುಮಾರ್ ಅವರ ಜನನ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಜನಿಸಿದರು ಇವರು ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ದಂಪತಿಗಳಿಗೆ ಐದನೆಯ ಪುತ್ರ ಕಿರಿಯ ಮಗನಾಗಿ ಜನಿಸಿದರು ಇವರ ಸಹೋದರರು ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರೂ ಕೂಡ ಜನಪ್ರಿಯ ನಟರು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚಿಕ್ಕಮಗಳೂರಿನಲ್ಲಿ ಅಶ್ವಿನಿ ಎಂಬುವರನ್ನು ಕೈ ಹಿಡಿದು ಮದುವೆಯಾಗಿದ್ದರು ಈ ದಂಪತಿಗಳಿಗೆ ಧೃತಿ ಮತ್ತು ವಂದಿತಾ ಎಂಬ ಇಬ್ಬರು ಮಕ್ಕಳಿದ್ದಾರೆ ಅಭಿಮಾನಿಗಳು ಅಪ್ಪು ಎಂದು ಕರೆಯುತ್ತಾರೆ ಪುನೀತ್ ನಟನೆಯ ಹಿನ್ನಲೆಯಲ್ಲಿ ಗಾಯಕ ನಿರ್ಮಾಪಕರು ಕೂಡ ಅವರು ಅವರು ನಾಲ್ಕು ದಶಕದ ಸಿನಿಮಾ ಜೀವನದಲ್ಲಿ ಬಾಲಕ ಕಲಾವಿದನಾಗಿ ಹದಿನಾಲ್ಕು ಚಿತ್ರಗಳು ಮತ್ತು ನಾಯಕನಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ರಾಜ್ಕುಮಾರ್ ಸ ಅವರು ಸಣ್ಣವರಿದ್ದಾಗ ತಮ್ಮ ಬಹುತೇಕ ಚಿತ್ರರಂಗದ ಶೂಟಿಂಗ್ಗಳಲ್ಲಿ ಜೊತೆಗೆ ಪುನೀತ್ ರಾಜ್ಕುಮವರನ್ನು ಕರೆದುಕೊಂಡು ಹೋಗುತ್ತಿದ್ದರು ಅವ ಹೀಗಾಗಿ ಅವರಿಗೆ ಬಾಲ್ಯದಿಂದಲೇ ಕಲೆಯ ಜೊತೆಗಿನ ನಂಟು ಆರಂಭವಾಗತೊಡಗಿತು ಅವರು ಸುಮಾರು ಐವತ್ತಕ್ಕೂ ಹೆಚ್ಚುಗಳಿಗೆ ಗಾಯಕನಾಗಿ ಚಿತ್ರಗಳಿಗೆ ಹಾಡಿದ್ದಾರೆ ಪುನೀತ್ ರಾಜ್ಕುಮಾರವರು ಇವರು ನಟಿಸಿರುವ ಚಿತ್ರಗಳು ಅಪ್ಪು ಆಕಾಶ್ ಹುಡುಗರು ಪರಮಾತ್ಮ ಯುವರತ್ನ ಮಿಲನ ಬಂಧನ ರಾಜಕುಮಾರ ಅಂಜನೀಪುತ್ರ ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಇವರು ಇವರಿಗೆ ರಾಜ್ಯಪ್ರಶಸ್ತಿ ಕೂಡ ಬಂದಿದೆ ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರಕ್ಕೆ ಕರ್ನಾಟಕದಲ್ಲಿ ಅತ್ಯುತ್ತಮ ಬಾಲಕಲಾವಿದ ಪ್ರಶಸ್ತಿಯೂ ಪಡೆದಿದ್ದಾರೆ ಪುನೀತ್ ರಾಜ್ಕುಮಾರವರು ಎರಡು ಸಾವಿರದ ಎರಡರಲ್ಲಿ ಅಪ್ಪು ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕನಾಗಿ ಸಿನಿಮಾ ರಂಗಕ್ಕೆ ಪಯಣ ಶುರುಮಾಡಿದರು ಅವರಿಗೆ ಅಭಿಮಾನಿಗಳು ಪವರ್ ಸ್ಟಾರ್ ಎಂದು ಕರೆಯುತ್ತಾರೆ ಇವರು ಮೈಸೂರಿನ ಶಕ್ತಿಧಾಮ ಆಶ್ರಮದ ಮೂಲಕ ಸಮಾಜಸೇವೆ ತೊಡಗಿದ್ದಾರೆ ಪುನೀತ್ ರಾಜ್ಕುಮಾರ್ ಕರ್ನಾಟಕ ಸರ್ಕಾರದ ನಂದಿನಿ ಹಾಲು ಮತ್ತು ಎಲ್ ಇ ಡಿ ಬಲ್ಪ್ಗಳ ರಾಯಭಾರಿ ಕೂಡ ಆಗಿದ್ದರು ಅವರು ಪುನೀತ್ ರಾಜ್ಕುಮಾರ್ ಅವರು ನಲ್ವತ್ತೊಂಬತ್ತು ಸಿನಿಮಾಗಳಲ್ಲಿ ಈಗ ನಟಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಎಂದರೆ ಎಲ್ಲರಿಗೂ ಅವರು ನೆಚ್ಚಿನ ನಟರಾಗಿದ್ದರು ಆದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏರುಪೇರಾಯಿತು ಅವರು ಹೃದಯಾಘಾತದಿಂದ ನಲ್ವತ್ತಾರನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದರು ಅವರ ಅವರು ತುಂಬ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ದುಃಖ ಆಗಿತ್ತು ಆದಿದರಿಂದ ಪುನೀತ್ ರಾಜ್ಕುಮಾರವರಿಗೆ ಮರಣೋತ್ತರ ನಂತರ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಗಿದೆ ಈವರೆಗೂ ಅವರಿಗೆ ಕರ್ನಾಟಕದಲ್ಲಿ ಎಂಟು ಜನರಿಗೆ ನೀಡಲಾಗಿದೆ ಈ ಗೌರವದಲ್ಲಿ ಈ ಗೌರವ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಕೂಡ ಒಬ್ಬರು ಅವರು ಒಂಬತ್ತನೇ ರತ್ನ ಎಂದು ವೆನುವುದು ವಿಶೇಷವಾಗಿದೆ ಈಗಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಇಷ್ಟು ಪ್ರಶಸ್ತಿಗಳು ಬಂದಿದ್ದವು ಧನ್ಯವಾದಗಳು